ನಮ್ಮ ಹಳ್ಳಿಗಳಲ್ಲಿ ಈ ಆಸ್ಪಿಟ್ಲು ಸರ್ಯಾದ ರೀತಿ ನಡೆ ನಡೆಯೋದಿಲ್ಲ ಸಿಟಿಗಳಲ್ಲಿ ಚೆನ್ನಾಗಿ ನಡೆಯುತ್ತದೆ ಮತ್ತು ಇನ್ನೇನು ಪ್ರತಿ ಒಂದು ಎಲ್ಲ ವ್ಯವಸ್ಥೆಯೂ ಒಂದು ಡಾಕ್ಟ್ರ್ ಇದ್ದರೆ ಅವ್ರು ಇರೋಲ್ಲ ಅವರಿದ್ರೆ ಪೇಶೆಂಟ್ ಪೇಶೆಂಟ್ಗೆ ಭಾರಿ ಸಮಸ್ಯೆಗಳಾಗುತ್ತೆ ಹಳ್ಳಿಗಳಲ್ಲಿ ರೋಗ ರುಜಿನಗಳು ಶುಚಿ ಇರೋಲ್ಲ ಆರೋಗ್ಯ ಪೂರಾ ಕೆಟ್ಟೊಗುತ್ತೆ ಸಿಟಿಗಳಲ್ಲಾದರೆ ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಕೂಡ ನೀಟಾಗಿರುತ್ತೆ ಮಲ್ಟಿ ಸ್ಪೆಷಾಲಿಟಿ ಎಲ್ಲ ಸ್ಕ್ಯಾನಿಂಗು ಡಾಕ್ಟ್ರಸು ಎಲ್ಲ ಕರೆಕ್ಟಾಗಿ ಜಾಸ್ತಿ ಇರ್ತಾರೆ ನರ್ಸ್ಗಳು ಇಂಜೆಕ್ಷನ್ಸು ಪ್ರತಿ ಒಂದು ಇರುತ್ತೆ ಹಳ್ಳಿಗಳಲ್ಲಿ ಬಡತನದಲ್ಲಿ ಒದ್ದಾಡ್ತ ಇರ್ತಾರೆ ಮಳೆ ಬೆಳೆ ಇಲ್ಲದೆ ಮರ ಗಿ ಪೂರ ಹಾಳಾಗಿರುತ್ತೆ ಸುತ್ತ ಎಲ್ಲ ಗಲ್ಲಿ ಸುತ್ತ ಚರಂಡಿಗಳಲ್ಲಿ ನೀಟ್ನೆಸ್ ಇರಲ್ಲ ಮರ ಗಿಡ ಪೂರಾ ಹಾಳಾಗಿ ಎಲ್ಲ ಪಜೀತಿಯಾಗಿರುತ್ತೆ ಆದ್ದರಿಂದ ಸಿಟಿಗೂ ಹಳ್ಳಿಗೂ ಏನು ವ್ಯತ್ಯಾಸ ತುಂಬ ಇದೆ ಆದ್ದರಿಂದ ಆರೋಗ್ಯದ ಬಗ್ಗೆ ಭಾರ ಭಾರತ ಸರ್ಕಾರದ ಆ ಆಯುಷ್ಮಾನ್ ಭವ ಅಂತೆ ಎಲ್ಲ ವ್ಯವಸ್ಥೆನ ಮೈಸೂರಿಂದ ಮ ಸಿಟಿಗಳಲ್ಲಿ ಮಾಡಿದರೆ ಹಳ್ಳಿಗಳಲ್ಲಿ ಅದನ್ನು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿ ಕೊಡಬೇಕು ಸರ್ಕಾರದ ವತಿಯಿಂದ ಆರೋಗ್ಯ ಆರೋಗ್ಯ ವಿಮೆ ಪ್ರತಿ ಒಂದನ್ನು ಮಾಡುತ್ತೆ ಆ ಆದರೆ ಒಂದೊಂದು ಹಳ್ಳಿ ಗ್ರಾಮದಲ್ಲಿ ಹಳ್ಳಿಗಳಲ್ಲಿ ಒಬ್ಬರಿದ್ರೆ ಒಬ್ಬರಿರೋಲ್ಲ ಡಾಕ್ಟ್ರ್ ಇದ್ದರೆ ಪೇಶೆಂಟ್ಗಳು ಅಲ್ಲೆ ಉಸಿರುಗಟ್ಟಿ ವಾಪಸ್ಸು ಬರುವಂಥ ವ್ಯವಸ್ಥೆ ನನಗೂ ಕೂಡ ಅನುಭವಕ್ಕೆ ಬಂದಿದೆ ಇಂಜೆಕ್ಷನ್ನೇ ಇರೋಲ್ಲ ಮಾತ್ರೆಗಳಿರೋಲ್ಲ ಎಲ್ಲ ಹೊರ್ಗಡೆ ಬರ್ಕೊಡ್ತಾರೆ ಮೆಡಿಸಿನ್ಸ್ ಎಲ್ಲ ಹೊರಗಡೆ ತಗೊಳ್ಬೇಕು ಇನ್ನೂ ಅಭಿವೃದ್ಧಿ ಸಿಟಿಗಳಲ್ಲಾದರೆ ಕೆ ಆರ್ ಆಸ್ಪಿಟಲ್ಲು ಮೈಸೂರಲ್ಲಿ ಎಲ್ಲ ಫೆಸಿಲಿಟಿ ಇದೆ ಆ ಆದರೆ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಸಾಮಾಜಿಕ ಚಿಕ್ಕ ಒಂದು ಆಸ್ಪಿಟಲ್ಗಳ ಆರೋಗ್ಯ ಕೇಂದ್ರ ಅಂತ ಒಂದಿರುತ್ತೆ ಡಾಕ್ಟ್ರೇ ಇರೋಲ್ಲ ಅಲ್ಲಿ ಡಾಕ್ಟ್ರ್ ವ್ಯವಸ್ಥೆ ಬೇಕು ಅಸಿಸ್ಟೆಂಟ್ ಒಬ್ಬರು ಬರಬೇಕು ನರ್ಸ್ಗಳಿರೋಲ್ಲ ಒಬ್ಬರಿದ್ರೆ ಒಬ್ರಿರೋಲ್ಲ ಇಂಜೆಕ್ಷನ್ನಿರೋಲ್ಲ ಔಷಧಿ ಮಾತ್ರೆಗಳೇ ಇರೋಲ್ಲ ಕಾಂಪೌಂಡ್ರೇ ಇರೋಲ್ಲ ಡಾಕ್ಟ್ರೇ ಒಂದೊಂದು ಸರಿ ಕೊಡ್ತಾರೆ ಕೊಡುವಂಥ ವ್ಯವಸ್ಥೆ ಆಗಿರುತ್ತೆ ಆದರೆ ಅದಕ್ಕೆ ಪ್ರತಿಯೊಂದು ಒಳ್ಳೆಯದಾಗ್ಬೇಕು ಅಂದರೆ ಸಿಟಿಗಳಲ್ಲಿ ಯಾವ ರೀತಿ ಅನುಕೂಲಕರವಾದ ಆರೋಗ್ಯ ಕ್ಷೇತ್ರ ಇಂಪ್ರು ಆಗಿದೆಯೊ ಹಳ್ಳಿಗಳಲ್ಲೂ ಕೂಡ ಅದೇ ರೀತಿ ಮುಂದುವರಿದು ಪ್ರತಿಯೊಬ್ಬ ಜ ಪುರುಷರು ಮತ್ತೆ ಫ್ಯಾಮಿಲಿಯವರು ಹೋಗ್ರಿ ನೋಡಬೇಡಿ ಆರೋಗ್ಯದ ಬಗ್ಗೆ ಮಾಹಿತಿ ತೊಗೊಳ್ಬೇಕು ಪ್ರತಿ ಒಂದು ಮುಖ್ಯ ಸವಾಲಾಗಿರುವುದರಿಂದ ಪ್ರತಿಯೊಂದನ್ನೂ ಎದುರಿಸುವಂಥ ಶಕ್ತಿ ನಮಗೆ ಕೊಡಲಿ ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಆರ್ ಆರೋಗ್ಯವನ್ನು ಮೋ ಮೋದಿ ವಂಶದ ಹಳೆಯ ಅಂತ ಮಾಡಿದ್ದಾರೆ ಆದರೆ ಕಡಿಮೆ ಕಡಿಮೆ ಮಟ್ಟದಲ್ಲಿ ಆರೋಗ್ಯಕ್ಕೆ ಔಷಧಿಗಳು ಮಾತ್ರೆಗಳು ಎಲ್ಲವೂ ಸಿಗುತ್ತೆ ಸಿಟಿಗಳ ತಾಲ್ಲೂಕು ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಅವುಗಳು ಸೌಕರ್ಯ ಆಗ್ತಾಯಿಲ್ಲ ಅದರ ಬಗ್ಗೆ ಸ್ವಲ್ಪ ಗಮನ ತಗೊಂಡು ನಮಗೆ ಪ್ರತಿ ಒಂದು ಹಳ್ಳಿಗಳಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಮಾಡಿಕೊಡಬೇಕಾಗಿದೆ ಸಿಟಿಗಳಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಇದೆ ಎಲ್ಲ ಡಾಕ್ಟ್ರಸ್ಸು ಇದ್ದಾರೆ ಪ್ರತಿ ಒಂದು ಕಾಯಿಲೆಯು ಕಣ್ಣು ಕಿವಿ ಮೂಗು ಚರ್ಮ ರೋಗಗಳು ಯಾವುದೇ ಒಂದು ಕಾಯಿಲೆಗು ಆರೋಗ್ಯ ಸ್ಥಿತಿ ಬಹುಪಾಲು ಸಿಟಿಗಳಲ್ಲಿ ಇರುವಂಥ ವ್ಯವಸ್ಥೆ ಹಳ್ಳಿಗಳಲ್ಲಿ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಅದರ ಬಗ್ಗೆ ಎಲ್ಲರೂ ಗಮನ ತಗೊಂಡು ಆರೋಗ್ಯವನ್ನು ಉಳಿಸಿಕೊಂಡು ಉಳಿಸಿಕೊಳ್ಳುವಂಥ ಶಕ್ತಿ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಎಂದೆಂದು ಜನಗಳ ಆರೋಗ್ಯವೇ ಅನ್ನುವುದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಆರೋಗ್ಯ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗೋಲ್ಲ ಆರೋಗ್ಯವಾಗಿದ್ದರೆ ಉಣ್ಕೊಂಡೆ ಜೀವನನಾದ್ರು ಮಾಡ್ಬೋದು ಆರೋಗ್ಯ ಕೆಟ್ಟರೆ ದುಡ್ಡು ಇಟ್ಕೊಂಡು ಏನು ಪ್ರಯೋಜನ ಆರೋಗ್ಯವೇ ಆರೋಗ್ಯ ಪ್ರತೀ ದಿವಸ ದೇವರನ್ನ ಕೇಳ್ಕೊಳ್ಳೊದೆ ಒಂದು ಆರೋಗ್ಯ ಭಾಗ್ಯ ಕೊಡಪ್ಪ ಹಣ ಕಡಿಮೆ ಇದ್ದರೂ ಸಂಪಾದನೆ ಕಡಿಮೆ ಇದ್ದರು ಅದರಲ್ಲಿ ನೆಮ್ಮದಿಯಾಗಿ ಆರೋಗ್ಯ ಕೊಡು ಆರೋಗ್ಯ ಕೊಟ್ಟು ಪ್ರತಿಯೊಬ್ಬರನ್ನು ಕಾಪಾಡು ಮೇಯ್ನಾಗಿ ವಯಸ್ಸಾಗಿರೋರು ಅವಾಗೆಲ್ಲ ನೂರು ವರ್ಷ ನೂರ ನೂರಿಪ್ಪತ್ತು ವರ್ಷ ಇರ್ತಾ ಇದ್ದರು ಈಗ ಐವತ್ತು ಅರ್ವತ್ತು ವರ್ಷಕ್ಕೆ ಆರೋಗ್ಯ ಹೊರ್ಟೋಗುತ್ತೆ ಅಂದರೆ ಅರ್ಥನೇ ಇಲ್ಲ ಈಗಿನ ಪರಿಸರ ಮಾಲಿನ್ಯ ಎಲ್ಲ ಹದಗೆಟ್ಟೋಗಿದೆ ಗಾಳಿ ಎಲ್ಲ ಕೆಟ್ಟು ಕುಲಗೆಟ್ಟೋಗಿದೆ ಅದನ್ನು ಸರಿಪಡಿಸ್ಕೊಳ್ಬೇಕಾದರೆ ಮರ ಗಿಡಗಳನ್ನು ಬೆಳೆಸಬೇಕು ಸಸಿಗಳನ್ನು ನೆಟ್ಟು ಅವುಗಳನ್ನು ಆರೈಕೆ ಮಾಡಿದ್ರೆ ಅವುಗಳಿಂದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಸಸ ಜ ಸ ಜ ಸಾರಜನಕವನ್ನು ಜಲಜನಕವನ್ನು ಆರೋಗ್ಯ ಆಮ್ಲಜನಕವನ್ನು ಬಿಡುಗಡೆ ಮಾಡಿ ಜನಗಳ ಆರೋಗ್ಯವನ್ನು ಅವು ಕಾಪಾಡ್ಕೊಳ್ಬೇಕು ಕಾಡುಗಳಿದ್ದರೆ ನಾಡು ನಾಡೆ ಕಾಡಿಲ್ಲ ಅಂದ್ರೆ ನಾಡಿಂದ ಏನು ಪ್ರ ಕಾಡನ್ನೆಲ್ಲ ಸುಟ್ಟಾಕಿ ನಗರವನ್ನು ಮಾಡ್ಕೊಳ್ತಾ ಇದ್ದಾರೆ ಬೆಟ್ಟ ಗುಡ್ಡಗಳ ಮೇಲೆ ರೆಝಾರ್ಟ್ ಮಾಡ್ತಾಯಿದ್ದಾರೆ ಅದೇ ಇವರು ಅದರಿಂದ ಭಾರಿ ಸಮಸ್ಯೆಗಳು ಎಲ್ಲ ಕುಸಿದು ಬಿದ್ದು ಎಲ್ಲ ಜನಗಳು ಪ್ರಾಣ ಹಾನಿ ಬೇಕಾದಷ್ಟು ಆಗಿ ಆಗ್ತಾ ಇದೆ ಇನ್ನು ಆಗ್ತದೆ ಅದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಕಾ ಗಿಡ ಮರಗಳನ್ನು ಬೆಳೆಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಮ್ಮ ಕೈಯ್ಯಲ್ಲೇ ಇರುತ್ತೆ ಆರೋಗ್ಯ ಕ್ಷೇತ್ರ ಈಗ ಪೂರ ಹದಗೆಟ್ಟೋಗಿದೆ ಅದನ್ನು ಸರಿಪಡಿಸಬೇಕಾದ್ರೆ ಸ್ ಪ್ರತಿಯೊಂದು ಸಸಿಗಳನ್ನು ನೆಟ್ಟು ಕಾಡನ್ನು ಸಮೃದ್ಧಿಯಾಗಿ ಮಾಡಿದ್ರೆ ಆಗ ಆರೋಗ್ಯ ತಾನಾಗಿಯೇ ಬರುತ್ತೆ ಯಾವ ಆಸ್ಪಿಟ್ಲು ಬೇಕಾಗಿಲ್ಲ ಕಡಿಮೆ ಇದ್ದರು ನಡೆಯುತ್ತೆ ಆರೋಗ್ಯ ಕೆಟ್ಟರೆ ಏನೂ ಪ್ರಯೋಜನ ಇಲ್ಲ ಯಾವ ಕೆಲಸ ಮಾಡಲಿಕ್ಕು ಆಗೋಲ್ಲ ಸ ಸಂಕಟ ಪ್ರತಿ ಒಂದು ಕಾಯಿಲೆಗಳು ಕೆಟ್ಟೋಗಿ ಎಲ್ಲ ಬಿಡುತ್ತೆ ಆರೋಗ್ಯವನ್ನು ಕಾಪಾಡಿಕೊಳ್ಳೊದೇ ಮಾನ ಮನುಷ್ಯನ ದೊಡ್ಡ ಕರ್ತವ್ಯ ಈಗಿನ ಆಹಾರದಲ್ಲೂ ಯಾವ ರುಚಿ ಇಲ್ಲ ರಸಗೊಬ್ಬರ ಹಾಕಿ ಎಲ್ಲ ಬೆಳಿತಾರೆ ಅದು ಇದು ಎಮ್ಮೆ ಗೊಬ್ಬರ ದನ ದನಗಳ ಗೊಬ್ಬರ ಅವಾಗಾಕಿ ಅಷ್ಟೆಲ್ಲ ಬೆಳೆದು ಚೆನ್ನಾಗಿರ್ತಾ ಇದ್ದರು ಜನ ಜನಗಳು ನೆಮ್ಮದಿಯ ಆರೋಗ್ಯ ಒಂದು ಸರಿ ಯಾವುದಾದರೂ ಒಂದೇ ಒಂದು ಕಾಯಿಲೆ ಬರೋದು ಈಗ ನೂರೆಂಟು ಕಾಯಿಲೆಗಳು ಚಿಕ್ಕ ವಯಸ್ಸಿಗೆ ಸಾವ್ರ್ದ ಐವತ್ತೆಂಟು ರೋಗಗಳು ಅದನ್ನ ಡಾಕ್ಟ್ರುಗಳೆ ಪರಿಚಯ ಮಾಡೋಕೆ ಆಗದೇ ಇರುವಂಥ ಕಾಯಿಲೆಗಳು ಬರ್ತಾಯಿದ್ದಾವೆ ಭಾರತದಲ್ಲಿ ಬೇಕಾದಷ್ಟು ಅಧ್ವಾನಗಳು ನಡಿತಾ ಇದೆ ಆರೋಗ್ಯ ಭಾಗ್ಯವನ್ನು ಕಾಪಾಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಕೈಯ್ಯಲ್ಲೇ ಇದೆ ನಾವೇ ಅದನ್ನು ರೂಪಿಸ್ಕೊಳ್ಳಬೇಕಾಗಿದೆ ಎಂದೆಂದು ರೂಪಿಸ್ಕೊಂಡೋದ್ರೆ ಪ್ರತಿಯೊಬ್ಬ ಮನುಷ್ಯನು ಪ್ರಪಂಚದ ಎಲ್ಲ ಜನಗಳು ಚೆನ್ನಾಗಿರ್ತಾರೆ ಆದ್ದರಿಂದ ಎಂದೆಂದು ಚೆನ್ನಾಗಿರ್ಬೇಕಾದ್ರೆ ಈ ಎಲ್ಲ ಆಸ್ಪಿಟ್ಲುಗಳು ಡಾಕ್ಟ್ರಸು ನರ್ಸ್ಗಳು ಕಾಂಪೌಂಡ್ರ್ಗಳು ಕ್ಲೀನಿಂಗು ಸುತ್ತ ಮುತ್ತ ಇರೋ ಕಸ ಕಡ್ಡಿಗಳೆಲ್ಲ ತೆಗೆದು ವಾಸಿಂಗ್ ಬೇಶಿನ್ಗೆ ಹಾಕಿ ಸಪ್ರೇಟ್ ಸಪ್ರೇಟ್ ಮಾಡಿ ಅದನ್ನು ಬಂದಾಗ ಗಿಡ ಗಂಟೆಗಳನ್ನ ಕಿತ್ತು ಎಲ್ಲ ನೀಟ್ ಮಾಡಿದರೆ ಆರೋಗ್ಯ ಪರಿಸರ ಗಾಳಿ ವಾತಾವರಣ ಚೆನ್ನಾಗಿ ಬಂದು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇಷ್ಟೇಳಿ ನನ್ನ ಮಾತನ್ನು ಮುಗಿಸ್ತೇನೆ